ಹಲೋ ಪ್ರವೀಣಣ್ಣ ನಾನು ರಕ್ಷಿತಾ ಮಾತಾಡ್ತಿದ್ದೇನೆ ನಾನು ಆಗ ಕಾಲ್ ಮಾಡಿದೆ ಅಲ್ಲ ನಿಮಗೆ ನನ್ನನ್ನೂ ಪರ್ಕಳಕ್ಕೆ ಬಂದು ಪಿಕ್ ಮಾಡಿ ಅಂತ ಅದೇ ನಾನೀಗ ಪರ್ಕಳದಲ್ಲಿ ಇಲ್ಲ ನಾನು ಸ್ವಲ್ಪ ಹಿರಿಯಡ್ಕಕ್ಕೆ ಬಂದಿದ್ದೆ ನಂಗೆ ಹಿರಿಯಡ್ಕಕ್ಕೆ ಬರಲಿಕ್ಕಿತ್ತು ನನಗೆ ಹೋಗುವಾಗ ನನಗೆ ಕಾಲ್ ಮಾಡಿ ಹೇಳಿಕೆ ನನಗೆ ನೆನಪಿಲ್ಲ ನನಗೆ ನೆನಪೋಯಿತು ನಾನು ನಿಮ್ಗೆ ಟೈಮ್ ಹೇಳಿದ್ದೆ ಅಲ್ಲ ಬರಲಿಕ್ಕೆ ಟೆನ್ ತರ್ಟಿಗೆ ಬನ್ನಿ ಅಂತ ಈಗ ನಾನು ಪರ್ಕಳದಲ್ಲಿ ಇಲ್ಲ ನಾನು ಪರ್ಕಳಿಂದ ನಾನು ಹಿರಿಯಡ್ಕಕ್ಕೆ ಹೋದೆ ನಾನು ನಿಮಗೆ ಪರ್ಕಳ ಪಾಟೀಲ್ ಸ್ಟೋರ್ ಹತ್ರ ಬನ್ನಿ ಅಂತ ಹೇಳಿದ್ದೆ ಸೊ ನೀವೀಗ ಅಲ್ಲಿ ಬರಬೇಡಿ ಪಾಟೀಲ್ ಸ್ಟೋರ್ ಹತ್ರ ಅಲ್ಲಿ ನೀವು ವೇಯ್ಟ್ ಮಾಡ್ತಾ ಏನಾದರೂ ವೇಯ್ಟ್ ಮಾಡ್ತಾಯಿದ್ದರೆ ನೀವು ಹಿರಿಯಡ್ಕಕ್ಕೆ ಬನ್ನಿ ಆಯಿತಾ ನಾನು ಹಿರಿಯಡ್ಕದಲ್ಲಿ ವೇಯ್ಟ್ ಮಾಡ್ತಾಯಿದ್ದೇನೆ ಒಂದು ಟೆನ್ ಮಿನಿಟ್ಸ್ ನನಗೆ ಇಲ್ಲಿ ಕೆಲಸ ಇದೆ ಹಿರಿಯಡ್ಕದಲ್ಲಿ ನನ್ನ ಫ್ರೆಂಡ್ ಅರ್ಜೆಂಟ್ ಕಾಲ್ ಮಾಡಿದ್ದು ನಾನು ಬಂದದ್ದು ಸಾರಿ ನನಗೆ ನಿಮಗೆ ಇನ್ಫಾಮ್ ಮಾಡಲಿಕ್ಕೆ ಸಹ ನನಗೆ ನೆನಪೋಯ್ತು ಡೈರೆಕ್ಟ್ ಇಲ್ಲಿ ಬನ್ನಿ ಅಂತ ನೀವು ಪರ್ಕಳಲ್ಲಿ ನನಗೆ ವೇಯ್ಟ್ ಮಾಡ್ತಾ ಏನಾದರೂ ಇದ್ದರೆ ನೀವು ಪ್ಲೀಸ್ ಇಲ್ಲಿ ಹಿರಿಯಡ್ಕಕ್ಕೆ ಬರ್ಬೋದಾ ಎಲ್ಲಿ ಬಸ್ಸಲ್ಲಿ ಬಂದು ತುಂಬ ಲೇಟ್ ಆಗ್ತದೆ ತುಂಬ ಟೈಮ್ ತಗೊಳ್ತದೆ ಬಸ್ಸಲ್ಲಿ ಬಸ್ ನಿಂತು ನಿಂತು ಬರ್ತದಲ್ವ ಸೊ ನೀವು ನನಗೆ ಪರ್ಕಳದಲ್ಲಿ ವೇಯ್ಟ್ ಮಾಡ್ತಾಯಿದ್ದರೆ ನೀವು ಪರ್ಕಳದಲ್ಲಿ ವೇಯ್ಟ್ ಮಾಡಬೇಡಿ ಸೀದಾ ಹಿರಿಯಡ್ಕಕ್ಕೆ ಬನ್ನಿ ಹಿರಿಯಡ್ಕ ಬಿಗ್ ಮೆಡಿಕಲ್ ಉಂಟಲ್ಲ ಅಲ್ಲಿ ನಾನು ಇರ್ತೇನೆ ನಂಗೆ ಸ್ವಲ್ಪ ಇಲ್ಲಿ ಕೆಲಸ ಉಂಟು ಫ್ರೆಂಡ್ ಜೊತೆ ಹತ್ತು ನಿಮ್ ಹತ್ತು ನಿಮಿಷದಲ್ಲಿ ಆಗ್ತದೆ ನೀವು ನಂಗೆ ಹಿರಿಯಡ್ಕದಲ್ಲಿ ಬಂದು ನನ್ನನ್ನು ಪಿಕ್ ಮಾಡಿ ಆಯಿತಾ ಪ್ಲೀಸ್